ಕೋಲಾರ ಜಿಲ್ಲೆಯಲ್ಲಿ ಯುವ ಜನ ಯುವ ಜನತೆಯು ಸುಮಾರಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವು ಯಾವುವು ಅಂತಂದರೆ ಉದ್ಯೋಗ ಶಿಕ್ಷಣವನ್ನು ಪಡ್ಕೊಳ್ಳೊದ್ರಲ್ಲಿ ಸುಮಾರಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಫಾರ್ ಎಕ್ಸಾಮ್ಪಲ್ ಅವ್ರಿಗೆ ಮಾನಸಿಕ ಆರೋಗ್ಯದ ಒಂದು ಸಮಸ್ಯೆಗಳಿದ್ದಾವೆ ಮತ್ತು ಬಡತನ ಆಗಿರ್ಬೋದು ಮತ್ತು ಹದಿಹರೆಯದಲ್ಲಿ ವಿವಾಹಗಳನ್ನು ಮಾಡ್ಕೊಳ್ಳೋ ಮಾಡ್ಕೊಡ್ಬೋದಾಗಿರ್ಬೋದು ಇವುಗಳನ್ನು ನಾವು ಅವ್ರ್ಗೆ ಇರತಕ್ಕಂಥ ಒಂದು ಒನ್ ಎದುಸಿರ್ತಕ್ಕಂಥ ಸವಾಲುಗಳಂತ ಹೇಳ್ಬೌದು ಯಾಕೆ ಅಂತಂದರೆ ಇತ್ತೀಚಿಗೆ ಕೋಲಾರ ಅಂತಂದರೆ ಅದು ಬರನಾಡು ಅಲ್ಲಿ ಏನಪ್ಪಾ ಅಂತಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಕೌಶಲ್ಯಗಳನ್ನು ಇದು ಮಾಡತಕ್ಕಂಥದ್ದು ತುಂಬ ಕಡಿಮೆ ಅಲ್ಲಿ ಇತ್ತೀಚಿಗೆ ಯುವ ಶಕ್ತಿಯನ್ನು ಮತ್ತು ಯುವಕರಿಗೆ ಅಲ್ಲಿ ಕೌಶಲ್ಯ ಅಭಿವೃದ್ಧಿ ಒಂದು ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡತಕ್ಕಂಥದ್ದು ತುಂಬ ಇಂಪೋರ್ಟೆಂಟು ಮತ್ತು ಅವರು ಯಾಕೆ ಅವ್ರಿಗೆ ಉದ್ಯೋಗಾವ್ಶಗಳು ಸಿಗ್ತಾ ಇಲ್ಲ ಅಂತಂದರೆ ಒಂದು ಬಡತನ ಮತ್ತು ಬಡತನದಿಂದ ಅವ್ರಿಗೆ ಶಿಕ್ಷಣ ಅನ್ನೋದು ಸಿಗ್ತಾ ಇಲ್ಲ ಶಿಕ್ಷಣ ಸಿಗಲಿಲ್ಲ ಅಂತಂದರೆ ಉದ್ಯೋಗಾವ್ಕಾಶಗಳು ಕಡಿಮೆ ಆಗ್ತವೆ ಮತ್ತು ಇನ್ನೊಂದು ವಿವ ಎಳೆಯ ವಯಸ್ಸಿನಲ್ಲಿ ವಿವಾಹಗಳನ್ನು ಮಾಡ್ಕೊಳ್ಳೊದ್ರ ಮುಖಾಂತರ ಅವ್ರಿಗೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅದ್ರ ಜೊತೆಗೆ ಉದ್ಯೋಗಾವ್ಕಾಶಗಳು ಅವ್ರಿಗೆ ಸಿಗದಂತೆ ಆಗಿದ್ದಾವೆ ಮತ್ತೆ ಅವ್ರಿಗೆ ಅವಕಾಶಗಳು ಹೇಗಿದಾವೆ ಅವ್ರಿಗಿರ್ತಕ್ಕಂಥ ಅವಕಾಶಗಳು ಅಂತಂದರೆ ಯುವ ಅಭಿವೃದ್ಧಿ ಒಂದು ಕೌಶ ಯುವ ಅಭಿವೃದ್ಧಿ ಅನ್ನೊ ಒಂದು ಕಾರ್ಯಕ್ರಮ ಆಗಿರ್ಬೋದು ಕೌಶಲ್ಯ ಒಂದು ಬೆಳವಣಿಗೆ ಆಗಿರ್ಬೋದು ಉದ್ಯಮಶೀಲತೆಗಳ ಒಂದು ಜಾಸ್ತಿ ಆಗ್ತಕ್ಕಂಥದ್ದು ಆಗಿರ್ಬೋದು ಇವನ್ನೆಲ್ಲ ಏನು ಮಾಡ್ಬೋದು ಅಂತಂದರೆ ಕೋಲಾರ ಜಿಲ್ಲೆಯ ಒಂದು ಯುವ ನೆಚ್ ಯುವ ಜನತೆಗೆ ಕೊಡತಕ್ಕಂಥ ಒಂದು ಸೊ ಅವ್ರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡುವಲ್ಲಿ ಇರತಕ್ಕಂಥ ಒಂದು ಯೋಜನೆಗಳು ಅಂತ ಹೇಳಬೋದು